ಕಾಲೇಜು ಡಿಗ್ರಿ ಓದುತ್ತಿರುವವರು ಪ್ರಸ್ತುತ ಪರಿಚಯ ಇದ್ದಾರ ನನ್ನ ಫ್ರೆಂಡ್ ಅವರು ಮಗ ಡಿಗ್ರಿ ಓದ್ತಿದ್ದಾನೆ ಅವನು ಆವಗಾವಾಗ ಕೇಳ್ತಾಯಿರ್ತಾನೆ ಅಂಕಲ್ ಏನು ಓದಿದ್ದೀರಾ ಹೆಂಗೆ ಓದಿದ್ದೀರಾ ಹೆಂಗೆ ಓದಬೇಕು ಮುಂದೆ ಹೇಗೆ ನಮ್ಮ ಜೀವನ ರೂಪಿಸ್ಕೋಬೇಕು ಅಂತ ಅಂದರೆ ನಾವು ಹುದ್ದೆ ಪಡ್ಕೊಂಡರೆ ಸಾಲದು ನಾವು ಇಂಚಿಂಚು ಓದಿದರೆ ಸಾಲದು ಓದೋದಕ್ಕಿಂತ ಇನ್ನೊಂದು ದೊಡ್ಡದು ಒಂದು ಇದೆಯಲ್ಲ ಅದು ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ನಾವು ಎಷ್ಟೇ ಓದಿದರು ನಮ್ಮ ನಮ್ಮ ಜೀವನವನ್ನು ರೂಪಿಸಿಕೊಂಡಾಗ ಮಾತ್ರ ಒಂದು ನಾವು ಪರ್ಫೆಕ್ಟಾಗಿ ಮುಂದಿನ ಒಂದು ಸಾಂಸಾರಿಕ ಜೀವನವನ್ನು ನಡೆಸಲು ಸಾಧ್ಯ ಜೀವನ ರೂಪಿಸಿಕೊಳ್ಳಿಲ್ಲ ಅಂತಂದರೆ ಏನು ಮಾಡೋದಕ್ಕೂ ಆಗೋದಿಲ್ಲ ಆಗ ಅವರು ಬಂದು ಹೀಗೆ ಜನ್ರಲ್ಲಾಗಿ ನನ್ನ ಜೊತೆ ಮಾತಾಡ್ತಾಯಿರಬೇಕಾದ್ರೆ ನಾನು ಓದಬೇಕಾದ್ರೆ ಹೀಗೆ ಓದ್ತಿದ್ದೆ ಅಂತ ನಾನೊಂದು ಎಕ್ಸ್ಪೀರಿಯನ್ಸ್ ಜೊತೆ ಹಂಚ್ಕೊತೀನಿ ಅವ್ನು ಹೇಗೆ ಅಂತ ನಾನು ಹಂಚ್ಕೊತೀನಿ ನಮ್ಮಿಬ್ಬರ ಒಂದು ವಯಸ್ಸಿನ ಅಂತರ ತುಂಬ ಇದ್ದರೂ ಅವ್ನು ನನಗೊಂದು ಫ್ರೆಂಡಾಗಿ ಒಬ್ಬ ಸ್ನೇಹಿತರಾಗಿ ನಾವು ಬೆರೀತೀವಿ ಇದರಲ್ಲೇನೋ ಒಂಥರಾ ಖುಷಿ ಅವ್ನು ಬಂದು ನನ್ನ ಕೇಳಿದಾಗ ನನ್ನ ಹಳೆಯ ನೆನಪುಗಳು ಅವ್ನ ಜೊತೆ ಶೇರ್ ಮಾಡಿಕೊಂಡಾಗ ಅವನಿಗೇನೋ ಒಂಥರಾ ಖುಷಿ ನಾನು ಹೀಗೆ ಓದಬೇಕು ಹೀಗೆ ಓದಬಾರ್ದು ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅದು ನಾನು ತಿದ್ಕೋಬೇಕು ನಾನು ಒಂದು ಮನೋಭಾವನೆ ಅವ್ನು ಬೆಳೆಯುತ್ತೆ ಒಂಥರಾ ಇದರಲ್ಲಿ ಖುಷಿನಾ ಸಿಗುತ್ತೆ ಮತ್ತು ಜೀವನ ರೂಪಿಸಿಕೊಳ್ಳಲು ಇದು ದಾರಿ ಮಾಡಿಕೊಟ್ಟಿದೆ